ನಾನು ಸಣ್ಣವಳಿದ್ದಾಗ ನಾನು ಸೋಮೇಶ್ವರ ಸ್ಕೂಲಿಗೆ ಹೋಗುತ್ತಿದ್ದೆ ಅಲ್ಲಿ ನಮಗೆ ಡ್ರಾಯಿಂಗ್ ಮಾಡಲು ಮಾಡಿಸಲು ಒಬ್ಬರು ಮೇಷ್ಟ್ರು ಬರ್ತಿದ್ದರು ಅವರು ತುಂಬಾ ಸುಂದರವಾಗಿ ಹಾಗು ಅದ್ಭುತವಾಗಿ ಚಿತ್ರಗಳನ್ನು ಬಿಡಿಸುತ್ತಿದ್ದರು ಅವರೇ ನನಗೆ ಸ್ಪೂರ್ತಿ ಎಂದು ಹೇಳುತ್ತೇನೆ ಏಕೆಂದರೆ ನನಗೆ ಚಿತ್ರ ಬಿಡಿಸುವುದೆಂದರೆ ಪ್ರಾಣ ಯಾವ ಸಮಯದಲ್ಲಿ ಯಾವ ಥರದ ಚಿತ್ರ ಬೇಕಾದರು ಕೊಟ್ಟರು ನಾನು ಬಿಡಿಸುತ್ತೇನೆ ಹಾಗೆಯೇ ನಾನು ಅದನ್ನು ಕಲಿತದ್ದೇ ನಮ್ಮ ಮೇಷ್ಟ್ರಿಂದ ಅವರು ನನಗೆ ಸ್ಪೂರ್ತಿ ಎಂದೇ ನಾನು ಹೇಳುತ್ತೇನೆ ಹಾಗೆಯೇ ನಾನು ಇತ್ತೀಚಿನ ದಿನಗಳಲ್ಲಿ ತುಂಬಾ ಚಿತ್ರಗಳ ಮೇಲೆ ವ್ಯಾಮೋಹಗೊಂಡಿದ್ದೇನೆ ಹಾಗೆಯೇ ನೋಡುವ ಚಿತ್ರಗಳನ್ನೆಲ್ಲ ಬಿಡಿಸುತ್ತೇನೆ ಅವುಗಳು ಸುಂದರವಾಗಿಯೇ ಇದ್ದಾವೆ ನನ್ನ ಬಳಿ ತುಂಬಾ ಬಿಡಿಸಿದ ಚಿತ್ರಗಳಿದ್ದಾವೆ ಅವುಗಳನ್ನು ನಾನೇ ನನ್ನ ಕೈಯಾರೆ ಬಿಡಿಸಿದ್ದು ಬಿಡಿಸಿದ್ದೇನೆ ನಮ್ಮ ಮನೆಯಲ್ಲಿ ನಾನು ಚಿತ್ರ ಬಿಡಿಸುವುದೆಂದರೆ ಇಷ್ಟಪಡುತ್ತಾರೆ ನಮ್ಮ ತಂದೆ ತಾಯಿ ನನಗೆ ತುಂಬಾ ಪ್ರೋತ್ಸಾಹ ನೀಡುತ್ತಾರೆ ಹಾಗೆಯೇ ನಮ್ಮ ದಾವಣಗೆರೆ ಎಲ್ಲ ದಾವಣಗೆರೆಯಲ್ಲಿ ಎಲ್ಲಾದರು ಚಿತ್ರ ಸ್ಪರ್ಧೆ ಇದ್ದರೆ ನಾನು ಮೊದಲೇ ಅಲ್ಲಿರುತ್ತೇನೆ ಏಕೆಂದರೆ ನನಗೆ ಚಿತ್ರ ಬಿಡಿಸುವುದೆಂದರೆ ಒಂದು ಹುಚ್ಚು ಎಂದೇ ಹೇಳಬಹುದು ಎಲ್ಲೇ ದಾವಣಗೆರೆಯಲ್ಲಿ ಎಲ್ಲೇ ದಾವಣಗೆರೆಯಲ್ಲು ಕೂಡ ಹಾಗೆ ಹೊರಗಡೆ ಎಲ್ಲೇ ಚಿತ್ರದ ಸ್ಪರ್ಧೆಗಳು ನಡೆಯುತ್ತಿದ್ದರೆ ಅದರ ಬಗ್ಗೆ ನನಗೆ ಗೊತ್ತಾದರೆ ನಾನು ಅಲ್ಲಿ ನನ್ನ ಹೆಸರನ್ನು ಕೊಟ್ಟು ನನ್ನ ಹೆಸರು ಬರೆಸಿ ನಾನು ಅಲ್ಲಿ ಚಿತ್ರಗಳನ್ನು ಬಿಡಿಸುತ್ತೇನೆ ಹಾಗೆಯೇ ನನಗೆ ತುಂಬಾ ಬಹುಮಾನಗಳು ಬಂದಿದ್ದಾವೆ ಚಿತ್ರ ಬಿಡಿಸುವುದರಿಂದ ಅವುಗಳು ಕೂಡ ನನಗೆ ತುಂಬಾ ಇಷ್ಟವಾದ ಚಿತ್ರಗಳನ್ನು ಬಿಡಿಸುತ್ತೇನೆ ಈ ಜಗತ್ತು ಹೇಗೆ ಬದಲಾಯಿತು ಮುಂಚೆ ಹೇಗೆ ಇತ್ತು ಇದನ್ನು ತಲೆಯಲ್ಲಿ ಹಿಡಿದುಕೊಂಡೆ ನಾನು ಕೆಲ ಚಿತ್ರಗಳನ್ನು ಬಿಡಿಸಿದ್ದೇನೆ ಇದರಿಂದ ನನಗೆ ತುಂಬಾ ಸಂತೋಷ ನಾನು ಬೇಜಾರಲ್ಲಿದ್ದಾಗ ಚಿತ್ರಗಳನ್ನು ಬಿಡಿಸುವುದರಿಂದ ತುಂಬಾ ಮನಸ್ಸು ನೆಮ್ಮದಿ ಎಂದು ಭಾವಿಸಿದ್ದೆ ಏಕೆಂದರೆ ನನ್ನ ಬಳಿ ಯಾರು ಇಲ್ಲ ಎಂದು ನನಗೆ ಅನ್ನಿಸಿದಾಗ ನಾನು ಬಿಡಿಸಿದ ಚಿತ್ರಗಳನ್ನು ನೋಡುತ್ತಾ ಹಾಗೆ ಅವುಗಳಿಗೆ ಬಣ್ಣ ತುಂಬುತ್ತಾ ಕೂತರೆ ನನಗೆ ಅದೊಂದು ಸಂತೋಷ ಖುಷಿ ಕೊಡುತ್ತಿತ್ತು ಹಾಗೆಯೇ ನಾನು ಚಿತ್ರಗಳನ್ನು ಬಿಡಿಸುವಾಗ ಯಾವುದೇ ಟಿಪ್ಸ್ಗಳನ್ನು ಬಳಸಿಲ್ಲ ಹಾಗೆಯೇ ಈ ದೂರವಾಣಿಯಲ್ಲಿ ನೋಡಿ ಯಾವುದೇ ಟಿಪ್ಸ್ಗಳನ್ನು ನಾನು ಕಲಿತಿಲ್ಲ ಎಲ್ಲ ನನ್ನ ಸ್ವಂತದಲ್ಲೇ ಬಿಡಿಸುತ್ತೇನೆ ನನಗೆ ಚಿತ್ರ ಬಿಡಿಸಿ ಅವುಕ್ಕೆ ಬಣ್ಣ ಹಾಕುವುದೆಂದರೆ ತುಂಬ ಪ್ರಾಣ ಚಿಕ್ಕವಳಿದ್ದಾಗ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಚಿತ್ರಗಳನ್ನು ಬಿಡಿಸಿ ಶಾಲೆಯಲ್ಲಿ ಶಿಕ್ಷಕರ ಶಿಕ್ಷಕರಿಗೆ ತೋರಿಸಿ ಅವರಿಂದ ಮೆಚ್ಚುಗೆಗಳನ್ನು ಪಡೆಯುತ್ತಿದ್ದೆ ಹಾಗೆಯೇ ಈಗ ದೊಡ್ಡವಳಾಗಿಯೂ ಕೂಡ ಕೆಲವು ಇಷ್ಟವಾಗುವ ಚಿತ್ರಗಳನ್ನೆಲ್ಲ ನಾನು ನೋಡಿ ಹಾಗೆ ಅವುಗಳನ್ನು ಗಮನಿಸಿ ಅದನ್ನು ನೆನಪಿನಲ್ಲಿ ಇಟ್ಟುಕೊಂಡು ಬಿಡಿಸುತ್ತೇನೆ ಅದು ನನಗೆ ತುಂಬಾ ಇಷ್ಟವಾಗುತ್ತದೆ ಈಗ ಎಲ್ಲೇ ಸ್ಪರ್ಧೆಗಳು ನಡೆದರು ಅಲ್ಲಿ ನಾನು ಭಾಗವಹಿಸಿ ಇತ್ತೀಚೆಗೆ ಸರಿ ಸುಮಾರು ಈಗ ಒಂದು ವರ್ಷದ ಕೆಳಗೆ ನಾನು ಎರಡು ಬಹುಮಾನಗಳನ್ನು ಪಡೆದಿದ್ದೇನೆ ಅದು ಏನಕ್ಕೆಂದರೆ ನಾನು ಬಿಡಿಸುವ ಚಿತ್ರ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲರಿಗೂ ಪ್ರಸಿದ್ಧವಾಗಿ ಎಲ್ಲರೂ ಇಷ್ಟಪಟ್ಟು ನನಗೆ ಬಹುಮಾನ ಕೊಡಿಸಿದ್ದಾರೆ ಇದಕ್ಕೆ ನಾನು ಅವರಿಗೆಲ್ಲ ಚಿರಋಣಿಯಾಗಿರುತ್ತೇನೆ ಚಿತ್ರ ಬಿಡಿಸುವುದೆಂದರೆ ನನಗೆ ಪ್ರಾಣ ಹಾಗೆಯೇ ಆನ್ಲೈನಿನಲ್ಲಿ ನಾನು ಯಾವುದನ್ನೇ ಯಾವುದೇ ಚಿತ್ರಗಳನ್ನು ನೋಡಿದರು ಅವುಗಳನ್ನು ಅತಿ ಹೆಚ್ಚು ವೇಗದಲ್ಲಿ ಬಿಡಿಸುತ್ತೇನೆ ಚಿತ್ರ ಬಿಡಿಸುವುದರಿಂದ ಯಾವುದೇ ಹೊಸ ತಂತ್ರಗಳನ್ನು ಬಂದರು ಕೂಡ ನಾನು ಅವನ್ನು ಮೊದಲು ನೋಡುತ್ತೇನೆ ಸಣ್ಣ ಸಣ್ಣ ಪುಟ್ಟ ಪುಟ್ಟ ತಂತ್ರಗಳು ಇದ್ದರೆ ನನಗೆ ಅದು ತುಂಬಾ ಖುಷಿ ಕೊಡುತ್ತದೆ ನಾನು ಬಿಡಿಸುವ ಚಿತ್ರದಲ್ಲಿ ಏನಾದರು ಬದಲಾವಣೆ ಮಾಡಬೇಕೆಂದರೆ ತಂತ್ರಗಳನ್ನು ಉಪಯೋಗಿಸಿ ಹಾಗೆ ಅದರಿಂದ ಏನಾದರು ಈಗ ನಾನು ಬಿಡಿಸುವ ಚಿತ್ರ ಒಂದು ಎಂದರೆ ನಾನು ಅದನ್ನು ತಲೆಯಲ್ಲಿಟ್ಟುಕೊಂಡು ಅದು ತಪ್ಪಾಗಿ ಏನಾದರು ಬಿಡಿಸಿದ್ದರೆ ಅದರಿಂದ ಇನ್ನೊಂದು ಚಿತ್ರವನ್ನು ಉಂಟು ಮಾಡುತ್ತೇನೆ ಈ ಕಲೆಯು ನನ್ನಲ್ಲಿದೆ ಧನ್ಯವಾದ